ಹಾಂ ನಮಸ್ತೆ ಟೀಚರ್ ನಮ್ಮ ಮಕ್ಕಳಿಗೆ ರಜೆ ಬೇಕಾಗಿತ್ತು ಟೀಚರ್ ಒಂದು ಒಂದು ವಾರ ಎಂಥ ಕೊಡ್ಬೋದಾ ಹಾಂ ಒಂದು ವಾರ ಬೇಕು ಕೊಡ್ಬೋದಾ ಪರೀಕ್ಷೆ ಬಂದರೆ ನಾವು ಓದಿಸ್ತೇವೆ ಮತ್ತೆ ಬರೆಸ್ತೇವೆ ಅದೆಲ್ಲ ಹಾಂ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಎಲ್ಲ ಬರೆಸ್ತೇವೆ ಟೀಚರ್ ನಮಗೆ ಊರಿಗೆ ಹೋಗಬೇಕು ಮದುವೆ ಉಂಟು ಅರ್ಜೆಂಟ್ ಹೋಗಲೆಬೇಕು ಎಂಥ ಮಾಡೋದು ಕಲಿಯೋದರಲ್ಲೆಲ್ಲ ಹಾಂ

ನಾವು ಕಲಿಸ್ತೇವೆ ಅಲ್ಲಿ ಏನು ಬಿಡೋದಿಲ್ಲ ಮಾಡೋದಿಲ್ಲ ಕಲಿಸ್ತೇವೆ ಬರೆಸ್ತೇವೆ ಮತ್ತೆ ಕಲಿಯೋದರಲ್ಲಿ ಹುಷಾರಿದರಲ್ವ ಏನು ಹಾಂ ಇಲ್ಲ ಇಲ್ಲ ಆಯ್ತು ಆಯಿತು ಆಯಿತು ಹಾಂ ಆಗ್ಬೋದಾ ಹಾಂ ನಾವು ಧಾರವಾಡ ಆಯ್ತು ಕೊಡ್ತೀರಾ ಹಾಗಾದ್ರೆ ಒಂದು ಒಂದು ವಾರದ್ದು ಹಾಂ ಹೌದು ಹೋಗ್ಲಿಕ್ಕೆ ಬರಲಿಕ್ಕೆ ದೂರ ಉಂಟಲ್ಲ ಆಯ್ತು ಆಯ್ತು ಹಾಗಾದರೆ ಆಗ್ಬೋದಾ ಆಯ್ತು